ಹಿಂದೂ ಮುಸಲ್ಮಾನರ ನಡುವೆ ಬಹಳಷ್ಟು ವರ್ಷಾನುಗಟ್ಲೆಯಿಂದ ಕದನಗಳು ಇದೆ ಎನ್ನುವುದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯ ಆದರೆ ನಮ್ಮಲ್ಲಿಯೂ ಕೂಡ ಒಂದೊಂದು ಸಮುದಾಯ ಒಂದೊಂದು ಕಡೆ ಒಂದೊಂದು ಸಂದರ್ಭದಲ್ಲಿ ಈ ರೀತಿ ಆಗಿದ್ದುಂಟು ಆದರೆ ವೈಯಕ್ತಿಕ ಜೀವನದ ಮೇಲೆ ಅದು ಖಂಡಿತ ಅದು ನಮಗೆ ಪರಿಣಾಮ ಆಗಿಲ್ಲ ಹಾಗಾಗಿ ಎಲ್ಲ ನಾವು ನಾವಿರುವಂಥ ಸಂ ಪ್ರ ಪರಿಸರದಲ್ಲಿ ಎಲ್ಲ ಸಮುದಾಯಗಳು ಬಹಳ ಹೊಂದಾಣಿಕೆಯಿಂದ ಜೀವನವನ್ನು ನಿರ್ವಹಣೆ ಮಾಡುತ್ತಿರುವುದರಿಂದ ನಮಗೆ ಇಂತಹ ಒಂದು ಅನುಭವಗಳು ಬಂದಿಲ್ಲ